ನನಗೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅಡುಗೆಯನ್ನು ಮಾಡಲು ಬರುವುದಿಲ್ಲ ಯಾಕಂದರೆ ನನಗೆ ದೊಡ್ಡ ದೊಡ್ಡ ಪ್ರಮಾಣ್ದಲ್ಲಿ ಅಡುಗೆ ಮಾಡುವುದು ಕಠಿಣವೇ ಎನ್ನಿಸುತ್ತದೆ ಯಾಕಂದರೆ ನಮ್ಮ ಮನೆಯಲ್ಲಿ ನಾವು ಇರುವುದು ಇಬ್ಬರು ನನಗೆ ಇಬ್ಬರು ಜನರಿಗೆ ಎಷ್ಟು ಅಡುಗೆ ಮಾಡಬೇಕು ಅಷ್ಟೇ ಬರುತ್ತದೆ ವಿನಃ ಇಪ್ಪತೈದು ಮೂವತ್ತು ಜನರಿಗೆ ಅಡುಗೆ ಮಾಡಲು ನನಗೆ ಬರುವುದಿಲ್ಲ ಅದಕ್ಕಾಗಿ ನನಗೆ ದೊಡ್ಡ ಪ್ರಮಾಣದಲ್ಲಿ ಅಡುಗೆ ಮಾಡಲು ಕಲಿಯಲು ಬಯಸುತ್ತೇನೆ ಯಾಕಂದರೆ ಕೆಲವು ಹಬ್ಬ ಹರಿದಿನಗಳು ಬಂದಾಗ ಎಷ್ಟು ಜನ ಜನರಿಗೆ ಎಷ್ಟು ಅಡು ಸಾಮಾನನ್ನು ಹಾಕಿದರೆ ಎಷ್ಟು ಪ್ರಮಾಣದ ಅಡುಗೆ ತಯಾರಾಗುತ್ತದೆ ಎಂದು ಕಲಿಯಲು ನಾನು ಬಯಸುತ್ತೇನೆ ಅಂದರೆ ಕಲಿತಿಟ್ಟಾಗ ಒಂದೊಮ್ಮೆ ಒಂದು ಹತ್ತು ಹದಿನೈದು ಮಂದಿ ಜನರು ಮನೆಗೆ ಆಗಮಿಸಿದರೆ ಅವರಿಗೆ ಅಡುಗೆ ಮಾಡಲು ನನಗೆ ಸುಲಭವಾಗಬೇಕು ಎನ್ನುವ ಕಾರಣಕ್ಕೆ ನಾನು ದೊಡ್ಡ ಪ್ರಮಾಣದಲ್ಲಿ ಅಡುಗೆ ಮಾಡಲು ಬಯಸುತ್ತೇನೆ ಇದರಿಂದ ನನಗೆ ತುಂಬಾ ಸಹಾಯವಾಗಬೌದು ಆದರೆ ಒಂದೊಮ್ಮೆ ಕಲಿಯದೇ ನಾನು ತುಂಬ ಜನರಿಗೆ ಅಡುಗೆ ಮಾಡಲು ಪ್ರಾರಂಭಿಸಿದರೆ ಅದು ನನಗೆ ಕಠಿಣವೇ ಆಗಬೌದು ಯಾಕಂದರೆ ಅಷ್ಟು ಜನರಿಗೆ ಅಡುಗೆ ಮಾಡಲು ನನಗೆ ಅನುಭವವೇ ಇಲ್ಲ ಅಂತ ಹೇಳಬೌದು ಅದಕ್ಕಾಗಿ ನಾನು ಹೆಚ್ಚು ಜನರಿಗೆ ಹೇಗೆ ಅಡುಗೆಯನ್ನು ಮಾಡಬೌದು ಎಂಬುದನ್ನು ಕಲಿಯಲು ಬಯಸುತ್ತೇನೆ